ಹೌದು ಇದು ಸಹಜವೇ ನಾವು ಬೇರೆ ಭಾಷೆ ಅಥವಾ ಬೇರೆ ಭಾಷೆ ಮಾತಾಡುವಂಥ ಪ್ರಾಂತ್ಯಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ಪ್ರಯಾಶ್ ಪ್ರಯಾಣಿಸ್ತಿರಬೇಕಾದ್ರೆ ಯಾವಾಗ್ಲೂ ನಮಗೆ ಏನಾದ್ರೂ ತೊಂದರೆ ಆಗಿಯೇ ಆಗುತ್ತೆ ಅಂದರೆ ಮಾತಾಡಬೇಕಾದ್ರೆ ಅವ್ರಿಗೆ ಕೆಲವೊಂದು ವಿಚಾರಗಳನ್ನ ಅರ್ಥ ಮಾಡಿಸ್ಬೇಕಾದ್ರೆ ಅದರಲ್ಲಿ ನಾವು ಅಡಚಣೆನ ಎದ್ರಿಸ್ತಾನೆ ಇರ್ತೀವಿ ಇದು ಎಲ್ಲ ಪ್ರದೇಶಗಳಲ್ಲಾಗಲಿ ಎಲ್ಲ ಪ್ರಾಂತ್ಯಗಳಲ್ಲಾಗಲಿ ಇರುವಂಥ ಜನರಿಗೆ ಇದು ಸಹಜ ಯಾಕೆಂದರೆ ಈಗ ನಾವು ನಮ್ಮದೇ ಆದ ಒಂದು ಭಾಷೆನ ಕಲ್ತ್ಕೊಂಡಿರ್ತೀವಿ ನಮ್ಮದೇ ಆದ ಒಂದು ಸ್ವಂತಿಕೆ ನಮ್ಮದೇ ಆದ ಒಂದು ಭಾಷೆಯನ್ನು ಮಾತಾಡುವಂಥ ಒಂದು ಶೈಲಿ ಇರುತ್ತೆ ಅದೇ ಮತ್ತು ಶ ಭಾಷೆಯೂ ಕೂಡ ನಮ್ಮದೇ ಆಗಿರುತ್ತೆ ನಾವು ಬೇರೆ ಭಾಷೇನ ನಾವು ಕಲಿತ್ಕೊಂಡಿರೋಲ್ಲ ಅದೇ ನಾವು ಈ ಭಾ ಈ ಜಗದ ಈ ಜಾಗದಿಂದ ಆ ಜಾಗಕ್ಕೆ ಹೋದರೆ ಅಲ್ಲಿ ಮಾತಾಡುವಂಥ ಶೈಲಿಯೇ ಬೇರೆ ಆಗಿರುತ್ತೆ ನಮ್ಮ ನಮಗೆ ಆ ಜಾಗದಲ್ಲಿ ಕೆಲಸ ಕೆಲವೊಂದು ಕೆಲಸಗಳ್ನ ಮುಗಿಸ್ಬೇಕಾಗಿರುತ್ತೆ ಆದರೆ ನಾವೇನ್ಮಾಡೋದು ಅಲ್ಲಿ ಹೋಗ್ತೀವಿ ಅಲ್ಲಿ ಹೋದಿ ಜನಗಳು ಜೊತೆ ಬೆರೆತು ಆಮೇಲೆ ಭಾಷೆಯೂ ಕಲಿಬೇಕಾಗಿರುವಂಥ ಪರಿಸ್ಥಿತಿ ಬಂದಾಗ ಕೆಲವೊಂದು ಅಡಚಣೆಗಳನ್ನ ನಿಜವಾಗ್ಲೂ ನಾವು ಫೇಸ್ ಮಾಡಲೇಬೇಕಾಗುತ್ತೆ ಅದು ಎಲ್ಲ ಜಾಗದಲ್ಲಿರುವಂಥ ಜನ್ರಿಗೂ ಅದೇ ಥರ ತೊಂದರೆಗಳ್ನ ಅನುಭವ್ಸ್ತಾನೆ ಇರ್ತಾರೆ ಉದಾಹರಣೆಗೆ ನಾನು ಇಲ್ಲಿ ಮಂಡ್ಯ ಸೈಡಲ್ಲಿ ಬೆಳೆದಿರೋಳು ನನ್ನ ಸ್ಕೂ ಶಾಲೆಯಾಗಿರ್ಬೋದು ನನ್ನ ಕಾಲೇಜ್ ಆಗಿರ್ಬೋದು ಎಲ್ಲ ಮ್ಯಾಮ್ ಮಂಡ್ಯ ಮೈಸೂರು ಈ ಕಡೆ ಬೆಳೆದು ಮತ್ತು ನನ್ನ ಒಂದು ಭಾಷೆ ಶೈಲಿ ನಾನು ಮಾತಾಡೋಂಥ ಶೈಲಿ ಕೂಡ ಇಲ್ಲಿಯದ್ದೇ ಆಗಿತ್ತಾ ಆದರೆ ನಾನು ಮದುವೆ ಆಗಿ ಹೋಗಬೇಕಾಗಿದ್ದಿದ್ದು ನನ್ನ ಧಾರವಾಡ ಅಂಥ ಜಾಗಕ್ಕೆ ಧಾರವಾಡ್ದಲ್ಲಿ ಮಾತಾಡೋ ಶೈಲಿಯೇ ಬೇರೆ ಮತ್ತಲ್ಲಿ ಜನಗಳು ಇರುವಂಥ ಶೈಲಿಯೂ ಬೇರೆಯೇ ಅವರು ವ ತಿನ್ನುವಂಥ ಆಹಾರ ಆಗಿರ್ಬೋದು ಮಾತಾಡುವ ಶೈಲಿ ಎಲ್ಲವೂ ಬೇರೆ ಬೇರೆ ಆದಾಗ ನನಗೆ ಅಲ್ಲೋಗಿ ಅವ್ರ ಜೊತೆ ಅಡ್ಜೆಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ತುಂಬನೇ ಕಷ್ಟ ಆಯಿತು ಏನು ಮಾಡೋದು ಆದರೆ ಅಲ್ಲಿರಬೇಕು ಅಂತ ನಮಗೆ ಒಂದು ಇರ್ಬೆ ಅಲ್ಲೇ ಇರಬೇಕು ಅನ್ನೋ ಒಂದು ಪರಿಸ್ಥಿತಿ ಎದುರಾದಾಗ ನಾವು ಅದು ಆ ಭಾಷೆಯೂ ಕಲಿತ್ಕೊಂಡು ಆ ಭಾಷೆಯೂ ಕೂಡ ಅಲ್ಲಿ ಅವ್ರಿಗೂ ಕೂಡ ಒಗ್ಗಿಕೊಂಡು ಇರಬೇಕಾಗುವಂಥ ಒಂದು ಮನಸ್ಥಿತಿನ ನಾನು ತಗೊಂಡುಬರ್ಬೇಕಾಗುತ್ತೆ ಸೋ ಏನಾಗ್ಬಿಡ್ತು ನಾನು ಹೋದೆ ಧಾರವಾಡಕ್ಕೆ ಅಂತ ಹೋದೆ ಅಲ್ಲಿ ನೋಡಿದರೆ ಜನಗಳು ಏನ್ರೀ ಯಾಕೆ ರೀ ರೀ ರೀ ಅಂತ ಸೇರ್ಸ್ಕೊಂಡು ಮಾತಾಡೋಂಥದ್ದೇ ಇದಾಗಿತ್ತು ಅವರು ಮಾತಾಡ್ತಾಯಿರೋದು ನೋಡಿದರೆ ಮತ್ತು ಅವರು ಮಾತಾಡುವಾಗ ಅವರ ವಾಯ್ಸ್ ಟೋನ್ ಅಂತ ಹೇಳ್ತಾರಲ್ಲ ಧ್ವನಿ ಅವರು ಧ್ವನಿಯೂ ಕೂಡ ಯ ಎಷ್ಟು ರ್ಯಾಶ್ ಅಂತ ಅಂದ್ರೆ ಅಷ್ಟು ಜೋರು ಜೋರಾಗಿ ಮಾತಾಡುವಂಥದ್ದು ನಾವಂಥ ಮಾತುಗಳ್ನ ಕೇಳಿಲ್ಲ ಕೆಲವೊಬ್ರೇಳ್ತಾರೆ ಈ ಮಂಡ್ಯ ಸೈಡು ಎಲ್ಲ ಹೀಗೇ ಮಾತಾಡ್ತಾರೆ ಮಾ ಜೋರಾಗಿ ಮಾತಾಡ್ತಾರೆ ಟೈಮ್ ಅಂದರೆ ಅವ್ರದ್ದು ಒಂಥರ ಬಯ್ಯೋ ರೀತಿಯೇ ಇರುತ್ತೆ ಅಂ ಅದೇ ಥರನೇ ಈ ಧಾರವಾಡ ಹುಬ್ಬಳಿಯಂಥ ಹೋದಾಗ ಅವರು ಕೂಡ ಹಾಗೆ ಮಾತಾಡ್ತಾರೆ ಅವರು ಇನ್ನೂ ಜೋರಾಗಿ ಹಾಂ ಏನಲಾ ಬಾರಾಲಾ ಹಾಂ ಹಾಂ ಹಾಂ ಅಂತ ಅಂದ್ಕೊಂಡು ಆ ಥರ ಮಾತು ಮಾತಾಡುವಂಥ ಒಂದು ಶೈಲಿನ ನಾನಲ್ಲೇ ಅದೇ ಫಸ್ಟ್ ಟೈಮ್ ಕೇಳಿದ್ದು ಕೂಡ ಸೋ ಆದರೆ ಅದರಿಂದ ನಾನು ತುಂಬನೇ ಸಂದರ್ಭಗಳಲ್ಲಿ ಈ ಥರ ಜನರೊಂದಿಗೆ ಸಂಭಾಷಣೆ ಮಾಡಬೇಕಾದ್ರೆ ತುಂಬ ತೊಂದರೆಗಳ್ನ ಅನುಭವ್ಸಿದ್ದೀನಿ ಅದ್ರ ಜೊತೆ ನಾನು ಬೇರೆ ಕಡೆ ಕೆಲಸ ಮಾಡಬೇಕು ಅಂತ ಹೋದಾಗ ನಂಗೆ ಕೆಲ್ಸದ ಪ್ಲೇಸ್ಗಳಲ್ಲೂ ಅಷ್ಟೆ ಅವ್ರು ನನಗೆ ಕೆಲಸ ಹೇಳಿಕೊಡ್ಬೇಕಾಗಿರೋಂಥ ಸಂದರ್ಭ ನಾನು ಅದನ್ನು ಕಲಿಬೇಕಾಗಿರೋ ಸಂದರ್ಭದಲ್ಲಿ ನನಗೆ ಎಲ್ಲ ಹೊಸದೇ ಆಗಿರ್ತಾ ಇತ್ತು ಅವ್ರು ನನ್ಗೆ ಹೇಳ್ಕೊಬೇಕಾದ್ರೂ ಕೂಡ ಅವ್ರು ಮಾತಾಡ್ತಾಯಿರೋ ಒಂದು ಶೈಲಿ ನನಗೆ ಏನನ್ನಿಸ್ತಾ ಇತ್ತು ಅಂದರೆ ಅವ್ರು ನನ್ಗೆ ಬೈದು ಬೈದು ಹೇಳ್ತಾ ಇದ್ದಾರೇನೋ ಅಯ್ಯಯ್ಯೋ ನಾನು ಹೇಗಪ್ಪಾ ಇಲ್ಲಿ ಕೆಲಸ ಕಳಿ ಕಲೀಲಿ ಅನ್ನೋ ಒಂದು ಪರಿಸ್ಥಿತಿ ನನಗೆದುರಾಯ್ತು ಹಾ ಈ ಈ ರೀತಿಯ ಒಂದು ಸಂದರ್ಭಗಳು ನನ್ನನ್ನು ತುಂಬನೇ ನಾನು ಓ ನನ್ನ ಕೈಯ್ಯಲ್ಲಿ ಏನು ಆಗಲ್ಲವೇನೊ ನನಗೆ ಇದು ತುಂಬ ಕಷ್ಟ ಆಗ್ಬೋದೇನೊ ಈ ಕೆಲ್ಸಗಳು ಮಾಡೋಕ್ಕಾಗೋಲ್ವೇನೊ ಅನ್ನೋ ಒಂದು ಮನಸ್ಥಿತಿಗೆ ತಂದುಬಿಟ್ಟಿತ್ತು ಆದ್ದರಿಂದ ನಮಗೆ ಭಾಷೆ ಕೂಡ ತುಂಬನೇ ಮ್ಯಾಟ್ರಾಗುತ್ತೆ ನಾವು ಯಾವುದೇ ಜಾಗಕ್ಕೆ ಹೋಗಲಿ ಈ ಜಾಗ ಅಂತಲ್ಲ ಈ ಪ್ರದೇಶ ಅಂತಂತಲ್ಲ ಬೇರೆ ಬೇರೆ ಪ್ರದೇಶದಿಂದ ಬರುವಂಥ ಜನರು ಕೂಡ ನಾವು ಅಂತಲೇ ಅಲ್ಲ ಬೇರೆ ಬೇರೆ ಜನ್ರಿಗೂ ಅದು ಮ್ಯಾಟ್ರಾಗುತ್ತೆ ಸೋ ನಾವು ಮೊದಲು ಅವರ ಒಂದು ಮನಸ್ಥಿತಿಯನ್ನು ತಿಳ್ಕೊಂಡು ಭಾಷೆನ ಕಲಿತ್ಕೊಂಡು ಆಮೇಲೆ ನಮ್ಮ ಒಂದು ನಮ್ಮ ಮನಸಿಗೆ ನಾವು ಓಹ್ ಇದು ಹೀಗೆಯೇ ಅನ್ನೋ ಒಂದು ಮನ್ ನಮ್ಮ ಮನೋಭಾವನ ತಂದ್ಕೊಂಡ್ಬಿಡ್ಬೇಕು ಇಲ್ಲ ಅಂದ್ರೆ ನಾವು ನಮ್ಮ ಕೆಲ್ಸದಲ್ಲೂ ಮುಂದುವರೆಯೋಕ್ಕಾಗೋಲ್ಲ ಮತ್ತು ನಾವೊಂದು ಡಿಪ್ರೆಶನ್ ಅನ್ನೋ ಒಂದು ಮನಸ್ಥಿತಿಗೆ ಹೋಗ್ಬಿಟ್ಟಿರ್ತೀವಿ ಆದ್ದರಿಂದ ನಾವು ಬೇರೆ ಬೇರೆ ಭಾಷೆಗಳನ್ನ ಆದಷ್ಟು ಕಲಿಯೋದಕ್ಕೆ ಪ್ರಯತ್ನ ಮಾಡಬೇಕು ಒಂದು ಅಂದರೆ ನಾವೆಲ್ಲಿ ಹೋಗ್ತೀವೊ ಎಲ್ಲಿ ನಾವು ಇರೋಕ್ಕೆ ಇಚ್ಛೆಪಡ್ತೀವೊ ಆ ಜಾಗದ ಒಂದು ಎಲ್ಲ ವಾತಾವರಣ ತಿಳ್ಕೊಂಡು ನಾವು ಇರಬೇಕಾಗ್ತದೆ ಇದು ಒಂದೊಂದು ಭಾಷೆ ಅಥವಾ ಆ ಪ್ರಾಂತ್ಯಕ್ಕೆ ಮಾತ್ರ ಸೀಮಿತ ಅಲ್ಲ ಎಲ್ಲ ಭಾಷೆ ಅಥವಾ ಎಲ್ಲ ದೇಶಗಳ ಜನ್ರಿಗೂ ಕೂಡ ಇದೆ ಕಷ್ಟಗಳನ್ನ ಅವರು ಅನ್ಭವ್ಸೇ ಅನ್ಭವ್ಸ್ತಾರೆ ಸೊ ನಾನು ಹೇಳಿರೋದು ನನ್ನ ಒಂದು ವಿಚಾರಗಳು ನನ್ನ ನಾನು ಯಾವ ರೀತಿ ನಾನು ಕಷ್ಟಪಟ್ಟೆ ಭಾಷೆಗಳ ಅಂದರೆ ಭಾಷೆ ಶೈಲಿಯಲ್ಲಿ ಭಾಷೆಗಳನ್ನ ತಿಳ್ಕೊಳ್ಳೋಕ್ಕೆ ಯಾವ ರೀತಿ ನಾನು ಕಷ್ಟಪಟ್ಟೆ ಅನ್ನೋದು ನನ್ನ ಒಂದು ಉದಾಹರಣೆ ಅಷ್ಟೆ ಕೆಲವ್ರಿಗೆ ಕೆಲವೊಂದು ವಿಚಾರಗಳಲ್ಲಿ ಸಂ ಸುಲಭವೂ ಆಗ್ಬೋದು ಅರ್ಥ ಮಾಡಿಸ್ಕೊ ಸು ಅದು ಸುಲಭವೂ ಆಗ್ಬೋದು ಅವ್ರದ್ದೊಂದು ಮನಸ್ಥಿತಿ ಅದು ಏನು ಮಾಡೋಕ್ಕಾಗೋಲ್ಲ ನಾವು ಯಾವ ರೀತಿ ಹೆ ಅದನ್ನು ತಗೊಳ್ತೀವೋ ಯಾವ ರೀತಿ ಅದನ್ನು ಸ್ವೀಕರಿಸ್ತೀವೊ ಅದ್ರ ಮೇಲೆ ಇದೆಲ್ಲ ಡಿಪೆಂಡ್ ಆಗಿರುತ್ತೆ ಅದರಿಂದ ಭಾಷೆಗಳಲ್ಲಿ ಒಂದು ಬೇರೆ ಬೇರೆ ಪ್ರದೇಶಗಳಲ್ಲಿ ಪ್ರಯಾಣಿಸ್ತಾ ಇರ್ಬೇಕಾದ್ರೆ ಸಂವಹನದಲ್ಲಿ ನಾವು ತುಂಬ ಎಚ್ಚರಿಕೆನ ವಹಿಸಬೇಕಾಗಿರ್ತದೆ